ಕನ್ನಡ ಭಾಷೆ ನಮ್ಮ ಕಡೆ ಎಲ್ಲರೂ ಮಾತಾಡ್ತಾರೆ ಕಾರಣ ಬಂದುಬಿಟ್ಟು ಏನು ಅಂದರೆ ನಾವು ಕನ್ನಡದವರಾಗಿರೋದ್ರಿಂದ ಮನೆಲೇ ಆಗಲಿ ಹೊರಗಡೆ ಹೋದಲ್ಲೇ ಆಗಲಿ ಬಂದಲ್ಲೇ ಆಗಲಿ ನಮ್ಮ ಸುತ್ತಮುತ್ತ ಇರೋರೆಲ್ಲ ಏನಿದ್ದರೂ ಕನ್ನಡದಲ್ಲೇ ಮಾತಾಡೋದು ಹಾಗೆ ನಮ್ಮ ಸಾಂಸ್ಕೃತಿಕ ಸಂಪ್ರದಾಯಗಳು ಅಂದರೆ ತುಂಬ ಇದ್ದಾವೆ ದಸರಾ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಹಾಗೆ ಕೋಲಾಟ ಆಗಿರ್ಬೋದು ಭರತನಾಟ್ಯ ಆಗಿರ್ಬೋದು ಎಷ್ಟೋ ರೀತಿಯ ಸಾಂಸ್ಕೃತಿಕ ಸಂಪ್ರದಾಯಗಳು ಇದ್ದಾವೆ ಅವೇನೇನಿದೆ ಎಲ್ಲರೂ ಅದನ್ನು ಮುನ್ನಡ್ಸ್ಕೊಂಡು ಬರ್ತಾ ಇದ್ದಾರೆ ಕನ್ನಡ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ಹೇಳಿದರೂ ಕಮ್ಮಿ ಆಗೋಲ್ಲ ಕಾರಣ ಬಂದುಬಿಟ್ಟು ಎಷ್ಟೋ ಒಂದು ಕುವೆಂಪು ಪ್ರಶಸ್ತಿ ಪಡೆದಿದ್ದಾರೆ ಅದೇ ರೀತಿ ಎಷ್ಟಕ್ಕೊಂದು ಏನಿದೆ ನಮ್ಮಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ ತುಂಬ ಚೆನ್ನಾಗಿದೆ ಮಾತಾಡೋಕ್ಕೂ ಏನು ತೊಂದರೆ ಇಲ್ಲ ಎಲ್ಲರಿಗೂ ಅರ್ಥವಾಗುವಂಥ ಭಾಷೆ ತುಂಬ ಪುರಾತನವಾದ ಭಾಷೆ ನಮ್ಮದು ಕನ್ನಡ ಎರಡು ಸಾವಿರ ಮೂರು ಸಾವಿರ ವರ್ಷ ಇತಿಹಾಸವಿದೆ ಎಷ್ಟೋ ರಾಜ ಮಹಾರಾಜರ ಬಾಯಿಂದ ಬಂದಿರುವಂಥ ಕನ್ನಡ ಪದ ಇದು ಕನ್ನಡ ಕಲಿಯೋಕ್ಕೆ ಸುಲಭ ಮಾತಾಡೋಕ್ಕೆ ಸುಲಭ ಎಲ್ಲೆಲ್ಲೂ ಕನ್ನಡ ನಮ್ಮ ಕನ್ನಡ ಅಂದ್ರೇ ಚೆನ್ನ ಅದೇ ರೀತಿ ಹೇಳಬೇಕು ಅಂದರೆ ಕನ್ನಡದಲ್ಲಿರೋ ಎಷ್ಟಕ್ಕೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಿದೆ ನಮಗೆ ಗೊತ್ತಿರೋಲ್ಲ ಒಂದು ಕಡೆ ಕೋಲಾಟ ಆಗಿರ್ಬೋದು ಇನ್ನೊಂದು ಕಡೆ ಒಂದೊಂದು ಥರ ಸಾಂಸ್ಕೃತಿಕ ಸಂಪ್ರದಾಯಗಳು ತುಂಬ ಇವೆ ತುಂಬ ನೋಡಲು ಏನು ಇಲ್ಲ ಅಂತ ಅನ್ನೋದಕ್ಕಿಲ್ಲ ಕನ್ನಡ ನಮ್ಮ ಹೆಮ್ಮೆ ನಮಗೆ ಫಸ್ಟ್ ಈಗ ಮಾತಾಡ್ತೀವಿ ಅಂದರೆ ನಾವು ಮೊದಲ್ನೇದಾಗ ಮಾತಾಡೋದೇ ಕನ್ನಡದ ಬಗ್ಗೆ ಮಾತಾಡೋದೇ ಕನ್ನಡ ಅಂದ ಮೇಲೆ ಕನ್ನಡಕ್ಕಿಂತ ಇನ್ಯಾವ್ದು ಹೆಚ್ಚು ಕನ್ನಡವೇ ಹೆಚ್ಚು ತಾಯಿ ಬಿಟ್ಟರೆ ಎರಡನೇ ತಾಯಿ ಅಂದರೆ ಕನ್ನಡ ಅಂತೀನಿ ಆ ರೀತಿಯೂ ಕನ್ನಡನ ಇಷ್ಟ ಪಡ್ತೀವಿ ನಮ್ಮ ಕರ್ನಾಟಕದಲ್ಲೇ ಅಂಥದ್ದರಲ್ಲಿ ಕನ್ನಡ ಭಾಷೆ ಬಗ್ಗೆ ಎಷ್ಟು ಹೇಳಬೇಕು ಹೇಳಿ ಎಷ್ಟು ಹೇಳಿದರು ಸಾಲೋಲ್ಲ ಆದರೂ ಪರವಾಗಿಲ್ಲ ಸರಿ ಕನ್ನಡ ಅಂದರೆ ಒಂದು ಒಳ್ಳೆಯ ಪದ ಭಾಷೆ ಮಾತಾಡಿದರೂ ನಮಗೆ